ಒಂಬತ್ತು ಒಂಬತ್ತು ಎರಡು ಸಾವಿರದ ಎರಡು ಹದಿನೆಂಟು ಎರಡು ಎರಡು ಸಾವಿರದ ಐದು ಎಂಟು ಎಂಟು ಎರಡು ಸಾವಿರದ ಏಳು ಆರು ಎಂಟು ಎರಡು ಸಾವಿರದ ಹದಿಮೂರು ಆರು ಏಳು ಎರಡು ಸಾವಿರದ ಹದಿನಾಲ್ಕು